ನನ್ನ ಹೆಸ್ರು ಅಭಿಷೇಕ್ ಅಂತ ನಾನು ಮೈಸೂರಲ್ಲಿ ಇರೋದು ನಾನು ಮೈಸೂರಿಗೆ ಬಂದು ಸುಮಾರು ದಿನಗಳು ಆಯಿತು ಮೊದ್ಲು ಇದ್ದಿದ್ದು ಚಿಕ್ಕದ್ರಲ್ಲೆಲ್ಲ ಮೈಸೂರೇ ಅಲ್ಲಿಂದ ಕಾಲೇಜು ಅದು ಇದು ಅನ್ಕೊಂಡು ಬೆಂಗ್ಳೂರಿಗೆ ಬತ್ತೀನಿ ಬೆಂಗ್ಳೂರಲ್ಲಿ ಇಲ್ಲ ಅಂದ್ರೂ ಒನ್ ಇಯರ್ ಸ್ಪೆಂಡ್ ಮಾಡ್ತೀನಿ ಅಲ್ಲಿದ್ದು ಬೆಂಗಳೂರಲ್ಲಿ ಒನ್ ಇಯರು ಆಮೇಲೆ ವಾಪಸ್ ಊಟಿಗೆ ಓಯ್ತೀವಿ ಊಟಿಲೆಲ್ಲ ಕಾಲೇಜ್ ಮುಗಿಸ್ಕೊಂಡ್ ಮಿನಿಮಮ್ ಮೈಸೂರು ಬಿಟ್ಟೆ ಒಂದು ಟೆನ್ ಫಿಫ್ಟಿನ್ ಇಯರ್ಸ್ ಆಗಿತ್ತು ಕೊನೆಗೆ ಮೊದಲು ನಾನಿದ್ದಾಗ ಟೆಲಿಫೋನಿಗೆ ಕಾಲ್ಸ್ಗಳಿಗೆ ಆಮೇಲೆ ಈಗ ಸೆಲ್ಫೋನ್ ಇರಲಿಲ್ಲ ಆಮೇಲೆ ರೋಡುಗಳು ಫುಲ್ಲು ಕೊಚ್ಚೆಗಳು ಹಳ್ಳ ಪಳ್ಳ ರೋಡು ಮಡ್ ರೋಡು ಟಾರ್ ರೋಡುಗಳು ಇರಲಿಲ್ಲ ಜೊತೆಗೆ ಒಂದು ಖಾಲಿ ಗ್ರೌಂಡ್ ನೋಡಿದ್ರೆ ಖಾಲಿ ಗ್ರೌಂಡು ಅದು ಇದು ಹುಡುಗ್ರುಗಳ್ ಮಾಮೂಲಿ ಗೋಲಿ ಅದು ಇದು ಆಡ್ಕೊಂಡಿದ್ರು ಇನ್ನು ಮಿಕ್ಕಿದ ಕಡೆಯೆಲ್ಲ ಕಸಗಳು ಕ್ಲೀನ್ನೆಸ್ ಇರ್ತಾ ಇರಲಿಲ್ಲ ಒಂಥರಾ ಫುಲ್ಲು ಏನಾದ್ರು ಏನು ಕ್ಲಿಯರೆನ್ಸ್ ಇಲ್ಲ ಎಲ್ಲ ಕಡೆ ಪ್ರಾಬ್ಲಮ್ಸು ಅದು ಇದು ಅನ್ಕೊಂಡು ಜನ ಇದ್ದರು ಕೊನೆಗೆ ಹಾಗೆ ಕ್ಲಿನ್ನೆಸ್ ಆಯಿತು ಕ್ಲಿಯರ್ ಎಲ್ಲ ಆದಮೇಲೆ ಎಲ್ಲ ಥರ ಹುಡ್ಗುರುಗಳು ಎಲ್ಲಾರನ್ನು ನೋಡ್ತಾವೆ ಕೊನೆಗೆ ಓಯ್ತಾ ಓಯ್ತಾ ಇವತ್ತಿಗೂ ಫುಲ್ಲು ಚೇಂಜ್ ಆಗೈತೆ ಆಮೇಲೆ ಮೈಸೂರಲ್ಲಿ ಹಳ್ಳ ರೋಡುಗಳು ಅಂದರೆ ಎವಿ ಇತ್ತು ಆಮೇಲೆ ಯಾವುದೇ ಸೈಡಿಗೆ ಹೋದ್ರೂ ಒಂದು ಕೆರೆ ನೋಡಿದ್ರೂ ಒಂದು ಕೆರೆಯೂ ಕ್ಲಿಯರ್ ಆಗಿರ್ತಾ ಇರಲಿಲ್ಲ ಕೆರೆಗಳೆಲ್ಲ ಫುಲ್ಲು ಗಲೀಜು ಆಮೇಲೆ ಫುಲ್ ಒಂಥರ ಪ್ರಾಬ್ಲಮ್ಸು ಜನಗಳೆಲ್ಲ ಫುಲ್ ಸಫರ್ ಮಾಡೋರು ಒಂದು ಕಡೆಯಿಂದ ಒಂದು ಕಡೆ ಹಾಸ್ಪೆಟಲ್ಲಿಗೆ ಹೋಗಿ ಇರೋದು ಆ ಥರ ಪ್ರಾಬ್ಲಮ್ಸುಗಳು ನಡೀತ ಇತ್ತು ಫುಲ್ಲು ಕ್ಲಿಯರೆನ್ಸು ಯಾರು ಏನು ಅಂತ ಅಂತಿರ್ತಾ ಇರಲಿಲ್ಲ ಅದಾದಮೇಲೆ ಹೇಗೆ ಅಂದರೆ ಈಗ ಒಂದು ಫೋನ್ ಮಾಡಬೇಕು ಅಂದರೆ ಫುಲ್ ಫ್ಯಾಮಿಲೀ ಮಾತಾಡೋ ಅಷ್ಟರಲ್ಲಿ ಒಂದು ಕಾಲ್ ವೈಟ್ ಮಾಡಬೇಕು ಅಂದ್ರೇ ಫುಲ್ ಹಿಂಸೆ ಆಗಿ ಹೋಗೋದು ಅದಲ್ಲದೆ ನೆಟ್ವರ್ಕ್ ಪ್ರಾಬ್ಲಮ್ ಫುಲ್ ಇರೋದು ಎವಿ ನೆಟ್ವರ್ಕ್ ಪ್ರಾಬ್ಲಮು ಮತ್ತು ಟಿವಿ ಅದು ಇರ್ತಾ ಇರಲಿಲ್ಲ ಆಮೇಲೆ ಲೈಟ್ಸ್ ಅಂತೂ ನೈಟ್ ಆಯಿತು ಅಂದರೆ ಜನ ಫುಲ್ಲು ಕ್ಯಾಂಡಲು ಒಂದೊಂದು ಮನೆಯಲ್ಲಿ ಕ್ಯಾಂಡಲ್ ತಗೊಳೋಕೆ ಇಲ್ಲ ಅಂತಂದರೆ ಕ್ಯಾಂಡಲ್ಲಿಗೂ ಹಿಂಸೆ ಆ ಥರ ಇದ್ದಿದ್ ಟೈಮು ಆಮೇಲೆ ಹಾಗೆಲ್ಲ ಕ್ಲಿಯರ್ ಆಗ್ತಾಯಿದ್ದಂಗೆ ಆ ಥರ ಇದ್ದಿದ್ದು ನಾನು ಎಲ್ಲೆಲ್ಲ ಬೆಂಗಳೂರಲ್ಲಿ ಇದ್ದೆ ಅಲ್ಲಿ ಓಕೆ ಓಕೆ ಅಲ್ಲಿ ರೋಡುಗಳೆಲ್ಲ ಸೇಮು ಆ ಟೈಮಲ್ಲಿ ಕಾರುಗಳೆಲ್ಲ ಏಯ್ಟ್ ಅಂಡ್ರೆಡು ಅದು ಇದು ಸಣ್ಣ ಪುಟ್ಟ ಕಾರುಗಳಿತ್ತು ಕೊನೆಗೆ ಮೈಸೂರಿಗೆ ಬತ್ತೀನಿ ಮೈಸೂರಿಗೆ ಬತ್ತಾ ಇದ್ದಂಗೇ ನನಗೆ ಅವಾಗ ಊರು ಬಿಟ್ಟಿದ್ದು ಇವಾಗ ಮೈಸೂರಿಗೆ ಬಂದಿದೀನಿ ಕ್ಲಿಯರೆನ್ಸು ಫುಲ್ಲು ರೋಡುಗಳೆಲ್ಲ ಕ್ಲಿಯರ್ ಆಗೈತೆ ಎಲ್ಲ ಕಡೆ ಟಾರ್ ರೋಡ್ ಓಪನ್ ಆಗೈತೆ ಆಮೇಲೆ ಕಾರುಗಳು ಎಲ್ಲ ಥರ ಕಾರುಗಳೂ ಏಯ್ಟ್ ಅಂಡ್ರೆಡ್ ಇದ್ದಿದ್ ಏನು ಬಂದೈತೆ ಲೈಟಿಂಗ್ಸುಗಳು ಆನ್ ಆಗೈತೆ ಎಲ್ಲ ಕಡೆ ಲೈಟಿಂಗ್ಸುಗಳು ಕ್ಲಿಯರ್ ಆಗೈತೆ ರೋಡುಗಳು ಚೆನ್ನಾಗೈತೆ ರೋಡ್ಗಳು ಚೆನ್ನಾಗೈತೆ ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡ್ವಿ ರೋಡುಗಳೆಲ್ಲ ಫುಲ್ಲು ಕ್ಲೀನಾಗಿ ಕ್ಲಿಯರಾಗಿ ಅಲ್ಲಿಂದ ರೋಡುಗಳ್ದು ಹಳ್ಳ ಪಳ್ಳ ಇದ್ದಿದ್ ರೋಡೆಲ್ಲ ಫುಲ್ ನೀಟಾಗಿ ಡೀಸೆಂಟಾಗಿ ಈಗ ಆಗ ಮಡ್ ರೋಡ್ ಇತ್ತು ಇವಾಗ ಟಾರ್ ರೋಡ್ ಮಾಡವರೆ ಎಲ್ಲ ಕಡೆ ರೇಡಿಯಮ್ ಲೈಟ್ಸು ಎಲ್ಲ ಥರ ಯಾವುದೇ ಒಂದು ಆಕ್ಸಿಡೆಂಟ್ಸ್ ಆಗ್ಬಾಡ್ತು ಅಂತ ಗ್ರೀಡೀನ್ ಗ್ರಾಸಸ್ಸು ಎಲ್ಲ ಥರ ರೋಡ್ಗಳು ರೆಡಿ ಮಾಡವರೆ ಅದು ಆದಮೇಲೆ ಈಗ ಒಂದು ಕಡೆಗೆ ಹೋಗು ಕೆರೆ ಹತ್ರ ಎಲ್ಲ ಕ್ಲೀನಾಗಿ ನೀಟಾಗಿದೆ ಮೊದಲು ನೋಡೋಕು ಇವಾಗ ನೋಡೋಕು ಭಾಳ ಡಿಫ್ರೆನ್ಸ್ ಇದೆ ಆಮೇಲೆ ಅಲ್ಲಿಂದ ಪುನಃ ನಾವು ಬೇರೆ ಜಾಗಕ್ಕೆ ಹೋಗೋದು ಅನ್ಕೊಂಡ್ವಿ ಅಲ್ಲಿ ಹೋಗ್ ನೋಡಿದ್ರೆ ಅಲ್ಲೇ ಫುಲ್ ಕ್ಲಿಯರಾಗಿ ನಮ್ಗೆ ಎವಿ ಖುಷಿ ಆಯಿತು ಅದು ಆದಮೇಲೆ ಕಾರುಗಳು ಅದು ಇದು ಎಲ್ಲ ಇತ್ತು ನೆಟ್ವರ್ಕ್ ಅಂತೂ ಫುಲ್ಲು ಫೈವ್ ಜಿ ನೆಟ್ವರ್ಕ್ ಬಂದಿದೆ ನೆಟ್ವರ್ಕಲ್ಲಿ ಒಂದೇ ಒಂದು ಕಾಲ್ಸ್ದು ವೆರಿಫಿಕೇಷನ್ ಆಗೋಲ್ಲ ಏನಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಥರ ಚೆನ್ನಾಗೈತೆ ನೆಟ್ವರ್ಕ್ಸುಗಳು ಕರೆಕ್ಟಾಗೈತೆ ಆಮೇಲೆ ನೆಟ್ವರ್ಕ್ಸುದು ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಎಲ್ಲರ ಕೈಗೂ ಮೊಬೈಲ್ ಕೊಟ್ಟವರೆ ಎಲ್ಲರ ಕೈಗೂ ಮೊಬೈಲ್ ಕೊಟ್ಟವರೆ ಆಗ ಯಾರ ಹತ್ರವೂ ಮೊಬೈಲ್ ಇರ್ತಾ ಇರಲಿಲ್ಲ ಈಗ ಚಿಕ್ಕ ಹುಡ್ಗುರು ಹತ್ರವೇ ಆಂಡ್ರಾಯ್ಡ್ ಮೊಬೈಲು ಆ ಮೊಬೈಲ್ ಈ ಮೊಬೈಲ್ ಐತೆ ಆಮೇಲೆ ಗಾಡಿಗಳು ಪ್ರತಿ ಒಬ್ಬರ ಹತ್ರ ಗಾಡಿಗಳು ಲೈಟ್ಸುಗಳು ಅಂತೂ ಎಲ್ ಇ ಡಿ ಲೈಟ್ಸು ಅದು ಇದು ಆ ಥರ ಮತ್ತು ಒಂದೊಂದು ಗಲ್ಲಿ ಗಲ್ಲಿಲೂ ಫುಲ್ಲು ಟಾರ್ ರೋಡುಗಳು ಟಾರ್ ರೋಡು ಟಾರ್ ಲೈಟ್ಸುಗಳು ಅಂತೂ ಎಲ್ಲ ಕಡೆ ಎಲ್ ಇ ಡಿ ಲೈಟ್ಸು ಫುಲ್ ಸೆಕ್ಯೂರ್ಡ್ ಸೇಫ್ಟಿಸು ಮತ್ತು ಜನಗಳಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಫುಲ್ಲು ಪೊಲೀಸ್ ಪ್ರೊಟೆಕ್ಷನ್ಸು ಪ್ರತಿ ಒಂದು ರೋಡಲ್ಲಿ ಒಬ್ಬೊಬ್ಬರು ಸರ್ಕಲಲ್ಲಿ ಅಂತ ಸಿಗ್ನಲ್ಸ್ ಮಾಡವರೆ ಆಗಿನ ಕಾಲ್ದಲ್ಲಿ ಸಿಗ್ನಲ್ಲೆ ಇರಲಿಲ್ಲ ಸಿಗ್ನಲ್ ಅಂದರೆ ಗೊತ್ತಿರಲಿಲ್ಲ ಸಿಗ್ನಲ್ಲುಗಳಾಗೈತೆ ರೋಡುಗಳೆಲ್ಲ ಕ್ಲಿಯರಾಗಿ ಎಲ್ಲ ಜೀವನ ಇಷ್ಟಪಟ್ಟು ಇವತ್ತು ಈಗ ಮೈಸೂರು ದಸರಾ ಅಂದರೆ ಅಷ್ಟು ಇಷ್ಟಪಡ್ತಾರೆ ಅವಾಗ ಸ್ವಲ್ಪ ಲೈಟಿಂಗ್ಸುಗಳು ಇರ್ತಾ ಇರಲಿಲ್ಲ ಅಮೇಲೆ ದಸರಾ ಅದು ಇದು ಫುಲ್ ಕ್ಲಿಯರಾಗಿ ಎಲ್ಲ ಥರ ಲೈಟಿಂಗ್ಸೆಲ್ಲ ಮಾಡಿ ಎಲ್ಲ ಚೆನ್ನಾಗಿ ಇದೆ ಈಗ ಜನ ಇಷ್ಟಪಡ್ತಾರೆ ಮೈಸೂರಿಗೆ ಬರೋಕೆ ಕ್ಲಿಯರಾಗಿ ಎಲ್ಲ ಫ್ಲ್ಯಾಟ್ಸು ಅಪಾರ್ಟ್ಮೆಂಟ್ಸ್ ಎಲ್ಲ ಓಪನ್ ಆಗೈತೆ ಆಮೇಲೆ ಎಲ್ಲ ಕಡೆ ಆಗಿನ ಕಾಲ್ದಲ್ಲಿ ಒಂದು ಊಟ ಮಾಡಬೇಕು ಅಂದ್ರೇ ಹಿಂಸೆ ಆಗೋದು ಅಲ್ಲಿಂದ ಇನ್ನೊಂದು ಅಂಗ್ಡಿಗೆ ಹೋಗಿ ಎಲ್ಲ ಚೆನ್ನಾಗಿರ್ಲಿಲ್ಲ ಈಗ ಫೈ ಸ್ಟಾರ್ ಹೋಟಲ್ಸು ಸ್ವಿಮಿಂಗ್ ಫುಲು ಅಪಾಟ್ಮೆಂಟ್ಸು ಅದು ಇದು ಎಲ್ಲ ಓಪನ್ ಮಾಡವರೆ ಆಮೇಲೆ ಒಂದೊಂದು ಕ್ಲಬ್ಬುಗಳು ಬಾರುಗಳು ಎಲ್ಲ ಥರ ಮಾಡವರೆ ಆಮೇಲೆ ಲೈಟಿಂಗ್ಸು ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೇ ಮೊದಲು ಚಾಮುಂಡಿ ಬೆಟ್ಟಕ್ಕೆ ಹೋಗೋಕೆ ಒಂಥರ ಇರೋದು ಆಗಿನ ಕಾಲ್ದಲ್ಲಿ ಟಾರ್ಚ್ ಲೆ ಇದು ಕ್ಯಾಂಡಲ್ ಹಿಡ್ಕೊಂಡು ಓಡಾಡೋರು ಎಲ್ಲ ಕ್ಯಾಂಡಲು ಬಲ್ಪುಗಳು ಇವಾಗ ಟಾರ್ಚ್ ಲೈಟುಗಳು ಅದು ಇದು ಬಿಲ್ಡಿಂಗ್ ಮೇಲೆ ಹೋದ್ರೆ ಸಾಕು ಫುಲ್ಲು ಮರ ಗಿಡಗಳು ಅದು ಇದು ಎಲ್ಲ ಇರುತ್ತೆ ಆಮೇಲೆ ಕ್ಲಿಯರಾಗಿ ಈಗ ಫೈವ್ ಜಿ ನೆಟ್ವರ್ಕ್ ಬಂದಿದೆ ಎಲ್ಲೋದ್ರೂ ಫೋನುಗಳು ಅದು ಇದು ಇದೆ ಆಮೇಲೆ ಲೈಟ್ ಕಂಬಗಳು ಕೆರೆಗಳು ಅದು ಇದು ಎಲ್ಲ ಬಂದಿದೆ ಫುಲ್ಲು ಕ್ಲಿಯರಾಗಿ ರೋಡುಗಳೆಲ್ಲ ಚೆನ್ನಾಗಾಗಿ ಕಾರು ಬೈಕ್ಸು ಅದು ಇದು ಅನ್ಕೊಂಡು ಆಮೇಲೆ ಎಲ್ಲ ಕಡೆ ನೀರು ಅಂತೂ ಸಮಸ್ಯೆಯೇ ಇಲ್ಲ ಟ್ಯಾಂಕು ಅದು ಇದು ಟ್ಯಾಂಕುಗಳೆಲ್ಲಾ ಹಾಕ್ಸವ್ರೆ ಎಲ್ಲರ ಮನೆಯಲ್ಲೂ ಎ ಸಿ ಫ್ರಿಜ್ಜು ಟಿವಿ ಅಂತೆಲ್ಲ ಬಂದಿದೆ ಆಗ ಒಂದು ಕಾಲ್ದಲ್ಲಿ ನಾವು ನೋಡ್ಬೇಕಾದ್ರೆ ಫ್ರಿಜ್ಜು ಟಿವಿ ಅಂದ್ರೇ ಜನಕ್ಕೆ ಗೊತ್ತಿರಲಿಲ್ಲ ಎಲ್ಲ ಕೆರೆ ಹತ್ತಿರ ಹೋಗಿ ಅಲ್ಲಿ ಇಲ್ಲಿ ಬಟ್ಟೆ ಒಕ್ಕೊಂಡು ಅದು ಇದು ಮಾಡ್ಕೊಂಡು ಇದ್ದವರು ಇವತ್ತು ಫಾರೆಸ್ಟು ಕೆರೆ ಅದು ಇದು ಅಂದರೆ ಒಂಥರಾ ಅಂದರೆ ಅವಾಗಿನ ಕಾಲ್ದಲ್ಲಿ ಅಂದರೆ ಎಲ್ಲ ಹೋಗೋರು ಬಟ್ಟೆ ಒಗೆಯೋವ್ರು ಅದು ಇದು ಕ್ಲಿಯರ್ ಮಾಡ್ಕೊಂಡು ಹಾಗೆ ಹೀಗೆ ಇರೋರು ಇವಾಗ ವಾಷಿಂಗ್ ಮಿಷಿನ್ ಬಂದೈತೆ ವಾಷಿಂಗ್ ಮಿಷಿನು ಒಂದು ತರಕಾರಿ ಕಟ್ ಮಾಡಬೇಕು ಅಂದರೂ ಅದಕ್ಕೆ ಒಂದು ಐಟಮ್ಮುಗಳು ಬಂದೈತೆ ಈಗ ಆಮೇಲೆ ಮಿಕ್ಸಿಗಳು ಆಮೇಲೆ ಗಾಡಿಗಳು ಸೂಪರ್ ಬೈಕ್ಸು ಅದು ಇದು ಎಲ್ಲ ಬಂದಿದೆ ಎಲ್ಲ ಥರ ಚೇಂಜಸ್ಸು ಫುಲ್ಲು ಹಾಗೆ ಹೀಗೆ ಬೇರೆ ಅಲ್ಲಿಂದ ಎಲ್ಲೇ ಹೋಗಿ ಈಗ ನೀವು ಟ್ರಾವೆಲಿಂಗಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಅದು ಇದು ಟ್ರೈನುಗಳು ಎಲ್ಲ ಥರ ಫೆಸಿಲಿಟಿಸು ಎಲ್ಲದಕ್ಕು ಚೆನ್ನಾಗಿದೆ ಅವಾಗ ನೋಡಿದ್ದಕ್ಕೂ ಇವತ್ತಿಗೆ ನೋಡೋದಕ್ಕೂ ತುಂಬ ತುಂಬ ತುಂಬ ವ್ಯತ್ಯಾಸ ಇದೆ ಅದು ಆದಮೇಲೆ ಎಲ್ಲ ಕ್ಲಿಯರಾಗಿ ರೋಡೆಲ್ಲ ಕ್ಲೀನ್ ಆಯಿತು ರೋಡೆಲ್ಲ ಕ್ಲೀನಾಗಿ ಮನೆ ಬೆಟ್ಟ ಗುಡ್ಡ ಎಲ್ಲ ಏನೇ ನೋಡಿದ್ರೂ ಎಲ್ಲ ಥರ ಕ್ಲೀನ್ನೆಸ್ಸು ಚೆನ್ನಾಗಿದೆ ಒಂದು ಟೈಮಲ್ಲಿ ಲೇಡಿಸು ವಾಶ್ರೂಮ್ ಹೋಗೋಕೆ ಏನೇನು ಇಷ್ಯೂ ಎಲ್ಲ ಒಂದ್ಕೆ ಎಲ್ಲೋ ಹೋಗ್ಬೇಕಾಗಿತ್ತು ಆದರೆ ಇವಾಗ ಎಲ್ಲ ಒಂದು ಕಡೆ ಅವರೇ ಎಲ್ಲರಿಗೂ ವಾಶ್ರೂಮ್ಸು ಫೆಸಿಲಿಟಿಸು ಅದು ಇದು ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಮನೆ ಬೆಟ್ಟ ಎಲ್ಲ ಕ್ಲಿಯರಾಗಿ ಎಲ್ಲರೂ ಖುಷಿಯಾಗಿ ತುಂಬ ತುಂಬ ವ್ಯತ್ಯಾಸಗಳಿದೆ ಎಲ್ಲ ಕಡೆ ಒಂದು ಪೊಲೀಸ್ ಪ್ರೊಟೆಕ್ಷನ್ಸಿಂದ ಹಿಡ್ದು ರೋಡುಗಳು ಕ್ಲಿಯರಿಂಗ್ಸ್ಯಿಂದ ಹಿಡ್ದು ಎಲ್ಲ ಥರ ಚೆನ್ನಾಗಿ ವ್ಯವಸ್ಥೆಗಳೆಲ್ಲ ಆಗಿ ಮತ್ತು ಒಂದೊಂದು ರೋಡಲ್ಲು ಹಳ್ಳ ಇಲ್ಲ ಈಗ ಮೊದಲು ಅಂಪು ಅದು ಇದು ಹಳ್ಳ ನಿಂತಿರೋದು ಅದು ಇದು ಎಲ್ಲ ಕ್ಲಿಯರಾಗಿ ತುಂಬ ತುಂಬ ವ್ಯತ್ಯಾಸಗಳು ಬಂದು ಆಮೇಲೆ ಬೆಟ್ಟ ಗುಡ್ಡಗಳು ಎಲ್ಲ ಫುಲ್ಲು ನೀಟಾಗಿ ಕ್ಲೀನಾಗಿ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿ ಆನ್ ಆಗಿ ಎಲ್ಲ ಥರ ಕ್ಲಿಯರಾಗಿ ಇವತ್ತಿಗೆ ಎಲ್ಲ ಮುಗಿದು ಆಮೇಲೆ ನಾವು ಈಗ ಮೈಸೂರಿಗೆ ಬರೋಕೆ ತುಂಬ ಖುಷಿ ಅಲ್ಲಿಂದ ಎಲ್ಲ ಥರ ಪ್ರೊಟೆಕ್ಷನ್ಸ್ ಲೈಟ್ಸು ಎಲ್ಲ ಥರ ಮಾಡವರೆ ಮೊಬೈಲ್ ಸೆಲ್ಸುದು ಸೆಲ್ಫೋನ್ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಎಲ್ಲ ಥರ ಕ್ಲಿಯರೆನ್ಸು ಆಗೈತೆ ಆಮೇಲೆ ಕ್ಲಿಯರೆನ್ಸು ಮೊಬೈಲ್ಸು ಆಮೇಲೆ ಏನೇ ಇದ್ದರೂ ಮೊಬೈಲ್ ನೆಟ್ವರ್ಕ್ ಎಲ್ಲ ಫೈ ಜಿ ಬಂದಿದೆ ಫೈ ಜಿ ನೆಟ್ವರ್ಕ್ಸು ಮತ್ತು ಟ್ಯಾಂಕುಗಳು ಎಲ್ಲ ಥರ ಕ್ಲಿಯರಾಗಿ ಬಿಲ್ಡಿಂಗ್ಸು ಎ ಸಿ ವಾಷಿಂಗ್ ಮಿಷಿನು ಟಿವಿ ಅಂತ ಎಲ್ಲ ವಸ್ತುಗಳು ಅವಾಗ ಟೆಲಿಫೋನ್ ಒಂದೇ ಬಾಕಿ ಟೆಲಿಫೋನ್ ಒಂದೇ ಇದ್ದಿದ್ದು ಆ ಟೈಮಲ್ಲಿ ಇವತ್ತಿಗೆ ಫೋನು ವಾಷಿಂಗ್ ಮಿಷಿನು ಟಿವಿ ಮಿಕ್ಸಿ ಗ್ರೈಂಡರು ಅದು ಇದು ಅನ್ಕೊಂಡು ಎಲ್ಲ ಲೈಟ್ ಕಂಬಗಳು ಎಲ್ಲ ಥರ ಫೆಸಿಲಿಟಿಸ್ ಆಗಿ ಮೈಸೂರು ತುಂಬ ಫಾರ್ ಬೆಟರಾಗಿ ಚೆನ್ನಾಗಿದೆ ಈಗ ಅವತ್ತು ನೆನೆಸ್ಕೊಳೋಕು ಇವತ್ತು ಈಗ ನೆನೆಸ್ಕೊಳೋಕು ಭಾಳ ಭಾಳ ವ್ಯತ್ಯಾಸ ಇದೆ ಮೈಸೂರು